ನಾನು ಈವತ್ತು ಮೂಢನಂಬಿಕೆಗಳು ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಮೂಢನಂಬಿಕೆ ಮನೆಯಿಂದಲೇ ಶುರುವಾಗುತ್ತೆ ಮನೆಯಿಂದ ಶುರುವಾಗೋದು ಅಂದರೆ ಬೆಳಗ್ಗೆಯೇ ಮಕ್ಕಳು ಹೇಳ್ತಾ ಇದ್ದಾಗಲೇ ಏ ಯಾವುದೇ ಕಾರಣಕ್ಕೂ ಎಡಗಡೆಯಿಂದ ಏಳಬೇಡ ಬಲಗಡೆಯಿಂದಲೇ ಎದ್ದೇಳಬೇಕು ಇಲ್ಲ ಅಂದರೆ ಕೆಲಸಗಳು ಆಗೋದಿಲ್ಲ ಅಥ್ವಾ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳೋದು ಎದ್ದ ತಕ್ಷಣ ದೇವ್ರ ಫೋಟೋ ನೋಡು ಅದನ್ನೇ ನೋಡ್ಬೇಕು ಬೇರೆ ಏನು ನೋಡಬಾರ್ದು ಅನ್ನೋದೊಂದು ಅಂತ ಶುರುವಾಗುತ್ತೆ ಅದ್ರ ಜೊತೆಗೆ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಸಂಜೆ ಆಯಿತು ದೀಪ ಹಚ್ಚು ದೀಪ ಹಚ್ಲಿಲ್ಲ ಅಂದರೆ ಲಕ್ಷ್ಮೀ ಮನೆಗೆ ಮ ಬರೋದಿಲ್ಲ ಯಾವಾಗ್ಲೂ ಕತ್ತಲಲ್ಲಿ ಲಕ್ಷ್ಮೀ ಬರೋಲ್ಲ ದೀಪ ಹಚ್ಚಲೇಬೇಕು ಅಂತ ಹೇಳ್ತಕ್ಕಂತದ್ದು ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಸಂಜೆ ವೇಳೆ ಉಪ್ಪು ಉಪ್ಪು ಹಾಲು ಮೊಸರು ಇಂಥದ್ದನ್ನ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡದೇ ಇರತಕ್ಕಂಥದ್ದು ಕೂಡ ಇದ್ದೇ ಇರುತ್ತೆ ಜೊತೆಗೆ ಇವತ್ತು ಮಂಗಳವಾರ ಯಾವುದೇ ಕಾರಣಕ್ಕೂ ಯಾರಿಗೂ ಹಣನ ಕೊಡಬಾರ್ದು ಅಂಥಂಥದ್ದು ಹಣನ ಯಾರೂ ಕೊಡೋದು ಇಲ್ಲ ಮತ್ತು ತಗೊಳ್ಬೋದು ತಗೊಳ್ತಾರೆ ಬಟ್ ಹಣನ ಯಾರ್ಗೂ ಕೊಡೋದಿಲ್ಲ ಜೊತೆಗೆ ಕೆಲವು ವಿಚಾರಗಳು ಬಂದಾಗ ಮನೆಯಲ್ಲೇ ಒಂದು ಅಲ್ಲಿ ಲಚ್ಗುಟ್ಟುತ್ತೆ ಅಲ್ಲಿ ಓ ನಾನು ಹೇಳ್ತಾ ಇದ್ದೀನಿ ಹಲ್ಲಿ ಲಚ್ಗುಟ್ಟುತ್ತೆ ಅಲ್ಲಿ ಲಚ್ಗುಟ್ಟೋದು ಮೇಲೆ ಅದು ಸತ್ಯ ಆಗುತ್ತೆ ಓ ಇದು ಎಡಗಡೆ ಈ ಈ ದಿಕ್ಕಲ್ಲಿ ಲಚ್ಗುಡ್ತಾ ಇದೆ ಏನೋ ಅನಾಹುತ ಆಗುತ್ತೆ ಅಂಥ ಒಂದು ಹೇಳ್ತಕ್ಕಂಥದ್ದು ಅದ್ರ ಜೊತೆಗೆ ಅದ್ರ ಜೊತೆಗೆ ಇದು ಏನು ಎಡ್ಗಣ್ಣು ಹಾರ್ತಾ ಇದೆ ಓ ಈವತ್ತು ಏನೋ ತೊಂದರೆ ಆಗುತ್ತೆ ಎಡಗಣ್ಣು ಹಾರ್ತಾ ಇರೋದರಿಂದ ನಮಗೆ ಖಂಡಿತ ತೊಂದರೆ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆ ಮನೆಯಿಂದಲೇ ಶುರುವಾಗುತ್ತೆ ಆಮೇಲೆ ಏ ಫಸ್ಟ್ ಮನೆ ಒಳಗಡೆ ಕಾಲು ಬಲ್ಗಾಲು ಇಟ್ಟು ಬರ್ಬೇಕು ಅಂಥೇಳೋದು ಅದೂ ದ ರಸ್ತೆಲಿ ಹೋಗ್ಬೇಕಾದ್ರೆ ಅಥ್ವಾ ಮನೆಯಲ್ಲೋ ಈ ಕಾಲು ಎಡ್ಬಿಡುತ್ತೆ ಕಾಲು ಎಡ್ವಿ ತಕ್ಷಣ ಓ ಕಾಲು ಎಡ್ದು ಎಡ್ಗಾಲ ಎಡದ್ದು ಎಡ್ಗಾಲು ಎಡ್ದು ಮೇಲೆ ಸ್ವಲ್ಪ ಹೊತ್ತು ನಿಂತಿದ್ದೇ ಹೋಗ್ಬೇಕು ಅಂತ ಹೇಳತಕ್ಕಂಥದ್ದು ಪುನಃ ಮನೆಯಿಂದ ಹೊರಗಡೆ ಬಂದಾಗ ಹೋಗ್ತಾ ಇರ್ತೀವಿ ಯಾವುದೋ ಒಂದು ಬೆಕ್ಕು ಅಡ್ಡ ಬರುತ್ತೆ ಓ ಬೆಕ್ಕು ಅಡ್ಡ ಬಂತು ಅದು ಬಲದಿಂದ ಎಡಕ್ಕೆ ಹೋಯ್ತು ಎಡದಿಂದ ಬಲಕ್ಕೆ ಬಂತು ಅನ್ನೋ ಒಂದು ಕ್ಯಾಲುಕ್ಲೇಷನ್ ಒಂದು ಲೆಕ್ಕಚಾರ ಮಾಡಿ ಆಮೇಲೆ ಎಡದಿಂದ ಬಲಕ್ಕೆ ಹೋಗಿತ್ತು ಅಂದರೆ ತೊಂದರೆ ಇಲ್ಲ ಬಲದಿಂದ ಎಡಕ್ಕೆ ಹೋಯ್ತು ಅಂತ ಅಂದ್ರೆ ಒಂದು ನಿಮಿಷ ಮಟ್ಟಿಗೆ ನಿಂತಿದ್ದು ಹೋಗ್ಬೇಕು ಅನ್ನೋದು ಒಂದು ಮೂಢನಂಬಿಕೆ ಇದೆ ಶುರುವಾಗುತ್ತೆ ಅದ್ರ ಜೊತೆಗೆ ನಮ್ಗೆ ಏನೋ ಒಂದು ತೊಂದರೆ ಆಯಿತು ತೊಂದರೆ ಆದಾಗ ಓ ಇದಕ್ಕೆಲ್ಲ ಕಾರಣ ಏನೂ ಈ ಗ್ರಹಗತಿಗಳೇ ಕಾರಣ ಅಂಥೇಳಿ ತಿಳ್ಕೊಂಡು ನಾವೂ ಮೂಢನಂಬಿಕೆ ಜೊತೆಗೆ ಹೋಗ್ತಕ್ಕಂಥದ್ದು ಉದಾಹರಣೆಗೆ ಯಾರೋ ಒಬ್ಬ ವಾಮಾಚಾರ ಮಾಡ್ತಕ್ಕಂಥ ವ್ಯಕ್ತಿ ಹತ್ರ ಹೋಗಿ ನೋಡಿ ನಾವು ಏನೇ ತಂದ್ರೂ ನಮಗೆ ಮನೆಯಲ್ಲಿ ಒಂದು ಏಳಿಗೆ ಆಗ್ತಾ ಇಲ್ಲ ಏನಾದ್ರೂ ಮಾಡಿ ಅಂದಾಗ ಆ ವ್ಯಕ್ತಿ ಹೇಳ್ತಾನೆ ನಿಮಗೆ ಇಂಥವ್ರು ಮಾಟ ಮಾಡಿಸಿದ್ದಾರೆ ಅದರಿಂದ ನಿಮ್ಮ ಕೈಗೂಡ್ತಾ ಇಲ್ಲ ಅಂತ ಹೇಳ್ತಲೇ ಹೇಳಿದ ತಕ್ಷಣ ಅವರು ಆಯಿತು ಎಷ್ಟಾದ್ರೂ ಪರವಾಗಿಲ್ಲ ನಮ್ಗೆ ಏನಾದ್ರೂ ಸಮಸ್ಯೆ ತೀರಿದರೆ ಸರಿ ಅಂಥೇಳಿ ಆತನಿಗೆ ದುಡ್ಡು ಕೊಟ್ಟು ಅವ್ನ ಏನೋ ಒಂದು ತಗಡು ನೂಲು ತಗಡು ನೂಲು ಮತ್ತು ಮರದ ಪಟ್ಟೀಲಿ ಅವ್ನು ಬರ್ಕೊಡ್ತಾನೆ ಅದನ್ನು ನೀವು ಮನೆಯಲ್ಲಿ ಇರ್ತಕ್ಕಂಥ ಈಶಾನ್ಯ ದಿಕ್ಕಲ್ಲಿ ಕಟ್ಟಿ ಇಪ್ಪತ್ತೊಂದು ದಿನ ಅದಕ್ಕೆ ಪೂಜೆ ಮಾಡಿ ಪೂಜೆ ಮಾಡಿದಾಗ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳೋದು ಮಾತೊಂದು ದೊಡ್ಡ ಮೂಢನಂಬಿಕೆ ಅದ್ರ ಜೊತೆಗೆ ಇನ್ನೂ ತಾರಕಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಅರ್ಬುದ ರೋಗ ಆಗ್ಬೋದು ಈ ಕ್ಷಯ ರೋಗ ಆಗ್ಬೋದು ಇಂತಹ ಮಾರಣಾಂತಿಕ ಕಾಯಿಲೆಗಳು ಬಂದ್ರೂ ಕೂಡ ಕೆಲವರು ಆಸ್ಪತ್ರೆಗೆ ಹೋಗ್ದೇನೆ ನೆಪ ಮಾತ್ರಕ್ಕೆ ಆಸ್ಪತ್ರೆಗೆ ಓಕೆ ಹೋಗ್ತಾರೆ ಟ್ಯಾಬ್ಲೆಟ್ಗಳನ್ನು ಮಾತ್ರೆಗಳನ್ನ ತಗೊಳ್ತಾರೆ ಆದ್ರೂ ಕೂಡ ಇಂಥ ವಾಮಾಚಾರ ಮಾಡೋರ ಹತ್ರ ಹೋಗಿ ಒಂದು ಶಾಸ್ತ್ರತನ ಕೇಳಿಕೊಂಡು ಕಪ್ಪು ದಾರ ಕೆಂಪು ದಾರವನ್ನು ಕೈಗೆ ಮತ್ತು ಎಡಗಾಲ್ಗೆ ಕಟ್ಕೊಳ್ಳುವಂಥದ್ದು ಅದ್ರ ಜೊತೆಗೇನೆ ಅವರು ಮಡ್ಕೆ ಕುಡಿಕೆ ಅಂತ ಮಾಡ್ಕೊಡ್ತಾರೆ ಆ ಕುಡ್ಕೆನ ತಗೊಂಡು ನಾನೊಂದು ಕುಡಿಕೆ ಮಾಡ್ಕೊಡ್ತೀನಿ ಅದು ತಗೊಂಡು ಹೋಗ್ಬಿಟ್ಟು ಯಾವ ವ್ಯಕ್ತಿ ಹುಷಾರು ತಪ್ಪಿರುತ್ತೆ ಅವ್ರನ್ನ ಮೇಲಿಂದ ಕೆಳಗಡೆಯಿಂದ ತಲೆಯಿಂದ ಪಾದದ ತನಕ ಮೂರು ಸಲ ಇಳಿಕೆ ತೊಡೆದು ಅದನ್ನು ನೀವು ಮೂರು ಕೂಡ್ತಕ್ಕಂಥ ಜಾಗದಲ್ಲಿ ಹೊಡಿಬೇಕಾಗುತ್ತೆ ರಸ್ತೆಗಳು ಮೂರು ಮೂರು ದಾರಿ ಸೇರ್ತಕ್ಕಂಥ ರಸ್ತೆಗಳಲ್ಲಿ ಹೊಡಿಬೇಕು ಹೊಡ್ದಾಗ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂಥೇಳಿ ಮಾಡ್ತಾರೆ ಅದು ಮೂರು ಕೂಡೋ ಜಾಗದಲ್ಲಿ ಮತ್ತು ಅದ್ರ ಜೊತೆಗೆ ನಿಂಬೆಹಣ್ಣು ಮೆಣಸಿನ್ಕಾಯಿ ವಿಭೂತಿ ಉಂಡೆಗಳು ಬರುತ್ತೆ ವಿಭೂತಿ ಉಂಡ ಅದನ್ನೆಲ್ಲ ತಗೊಂಡು ಮಾಡಿಸಿ ಅದನ್ನ ಇಳಿಕೆ ತೊಡೆದು ಅವರು ರಸ್ತೆಲಿ ಮೂರು ಕೂಡೊ ರಸ್ತೆಲಿ ಹೊಡ್ದ್ಬಿಟ್ಟು ಬರ್ತಾರೆ ಇದು ದೊಡ್ಡ ಒಂದು ಮೂಢನಂಬಿಕೆ ಅದ್ರ ಜೊತೆಗೆ ಯಾರಾದ್ರೂ ಅದನ್ನು ಅಂತ ರಸ್ತೆಲಿ ಹೋಗ್ಬೇಕಾದ್ರೆ ಅದನ್ನು ನೋಡಿದಾಗ ಅಥ್ವಾ ಅದನ್ನ ಏನೋ ಅದನ್ನ ಅಚಾನಕ್ಕಾಗಿ ಅದನ್ನು ತುಳಿದಾಗ ಅಥ್ವಾ ದಾಟಿದಾಗ ಅವ್ರಿಗೆ ಏನೋ ಒಂದೂ ಸಾಂದರ್ಭಿಕವಾಗಿ ತೊಂದರೆ ಆದಾಗ ಓ ನಾನು ಆವತ್ತು ಅದನ್ನ ತುಳಿದೆ ಅದು ದಾಟದೇ ಅದರಿಂದ ನನಗೆ ಈಗ ಈ ಥರ ಸಮಸ್ಯೆ ಆಗಿರತಕ್ಕಂಥದ್ದು ಅಂತಂಥೇಳಿ ಮತ್ತು ಅದೇ ವ್ಯಕ್ತಿ ಹತ್ರ ಓ ವಾಮಾಚಾರ ಮಾಡತಕ್ಕಂಥ ವ್ಯಕ್ತಿ ಹೋದಾಗ ಆತ ಹೇಳ್ತಾನೆ ನೀವು ಹಿಂಗೆ ದಾಟಿದ್ದೀರ ಅಂತ ಕಾಮನ್ನಾಗಿ ಅದೂ ಸಾಮಾನ್ಯವಾಗಿ ಹೇಳ್ತಲೇ ಮತ್ತು ಅದನ್ನು ಅವರು ಅದೇ ರೀತಿ ಅದನ್ನು ಆ ಪಾಪಗ ಅಥ್ವಾ ಇದನ್ನು ಕಳ್ಕೊಳ್ಳೋಕೆ ಸಲುವಾಗಿ ಮಾಟ ಇದನ್ನು ಕಳ್ಕೊಳ್ಳೊ ಸಲುವಾಗಿ ಮತ್ತು ಅದೇ ಥರ ಮೊರೆ ಹೋಗಿ ಸಾವಿರಾರು ರೂಪಾಯಿಗಳನ್ನು ಕಳ್ಕೊಳ್ಳುವಂಥದ್ದು ನಮ್ಮ ನೋಡ್ತಾಯಿರ್ತೀವಿ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ಮತ್ತು ಹಣನ ಹಾಳು ಮಾಡ್ಕೊಳ್ತಾರೆ ಜೊತೆಗೆ ದೇವಸ್ಥಾನಗಳಲ್ಲಿ ಹೋಗ್ತಕ್ಕಂಥದ್ದು ದೇವಸ್ಥಾನಗಳಲ್ಲೋಗಿ ಅದೂ ಒಂದೂ ಧನಾತ್ಮಕವಾಗಿದ್ರೂ ಕೂಡ ಅಲ್ಲಿ ಕೆಲವು ಇದನ್ನ ಧೂಳ್ತಗಳನ್ನು ಕುಂಕುಮಗಳನ್ನು ಯಾವಾಗ್ಲೂ ಜೇಬಲ್ಲಿ ಇಟ್ಕೊಳ್ತಕ್ಕಂಥದ್ದು ಹಣೆಗೆ ಹಾಕೊಳ್ಳುವಂಥದ್ದು ಇದೆಲ್ಲ ಸಂಪ್ರದಾಯಗಳನ್ನು ಮೂಢನಂಬಿಕೆ ಇದರಲ್ಲಿ ಮಾಡ್ತಾ ಇರ್ತಾರೆ ಜೊತೆಗೆ ನಾವು ಯಾವುದೋ ಒಂದು ಒಂದು ಕೆಲಸವನ್ನ ಅಜ್ ಅನ್ ಅಂದ್ಕೊಂಡಿರ್ತೀವಿ ಅದು ಸಾರ್ಥಕ ಆದಾಗ ಅದು ಅದು ಆ ಕೆಲಸ ಸಕ್ಸಸ್ ಆದಾಗ ಓ ಇದು ಕೆಲ್ಸದ್ದು ನನಗೆ ಇದ್ರಿಂದಲೇ ನಮ್ಗೆ ಆಯಿತು ಅಂಥೇಳಿ ಕುರಿ ಕೋಳಿಗಳನ್ನು ಬಲಿ ಕೊಟ್ಟು ನೂರಾ ಒಂದು ಊಟ ಹಾಕ್ತಕ್ಕಂಥದ್ದು ಅದೆಲ್ಲ ಕೂಡ ಮೂಢನಂಬಿಕೆ ಅಂತ ನಾನು ಅಂದ್ಕೊಳ್ತೀನಿ ಅದ್ರ ಜೊತೆಗೆ ಇನ್ನೂ ಮಕ್ಳ ವಿಚಾರ ಬಂದಾಗ ಮಕ್ಕಳು ಬಾಲ್ಯ ವಿವಾಹ ಮಾಡತಕ್ಕಂಥದ್ದು ಯಾಕೆಂದ್ರೆ ಮಕ್ಕಳಿಗೆ ಇಪ್ಪತ್ತು ವರ್ಷ ಆಗಿಬಿಟ್ರೆ ಏನು ಮ ಗಂಡು ಸಿಗೋದಿಲ್ಲ ಅವ್ಳು ಜಾತಕದಲ್ಲಿ ದೋಷ ಇದೆ ಆ ದೋಷ ಇರೋದ್ರಿಂದ ಅವ್ಳಿಗೆ ಬೇಗ ಮದುವೆ ಮಾಡ್ಬೇಕು ಅನ್ನೋದು ಒಂದು ಮೂಢನಂಬಿಕೆ ನಂಜನಗೂಡಿನ ಸುತ್ತಮುತ್ತ ನಡೀತಕ್ಕಂಥದ್ದು ಆ ಮಗುನ ವಿದ್ಯೇನ ಕಸಿದು ಬಾಲ್ಯ ವಿವಾಹ ಮಾಡ್ತಕ್ಕಂಥದ್ದು ಮತ್ತು ಬೇಗ ಮಕ್ಕಳು ಆಗಬೇಕು ಅನ್ನೋ ಉದ್ದೇಶ್ದಿಂದಲೂ ಕೂಡ ಬಾಲ್ಯ ವಿವಾಹ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಮಕ್ಕಳಿಗೆ ಏನೂ ಒಂದು ವಿದ್ಯೆ ಹತ್ತಲ್ಲ ವಿದ್ಯೆ ಹತ್ತಿರೋದ್ರಿಂದ ಇದು ಕಾರಣ ಗ್ರಹಗತಿಗಳೆ ಅಂಥೇಳಿ ಇಲ್ಲಿ ಶನಿ ದೇವ್ರು ಬರ್ತಾನೆ ಅಲ್ಲಿ ಧರೆಗೆ ದೊಡ್ಡವ್ರು ಬರ್ತಾರೆ ಅಂಥೇಳಿ ಅಲ್ಲಿ ಕೊಡತಕ್ಕಂಥ ಒಂದು ವಿಭೂತಿಗಳನ್ನು ಅಥ್ವಾ ಕುಂಕುಮಗಳನ್ನು ತಗೊಂಡು ಮಕ್ಕಳಿಗೆ ಹಚ್ತಕ್ಕಂಥದ್ದು ಅಥ್ವಾ ರಾತ್ರಿ ಹೊತ್ತು ಸುಸ್ಸು ಮಾಡ್ಕೊಳ್ತಲೇ ಅಂಥೇಳಿ ಹೋಗ್ಬಿಟ್ಟು ಆ ಮಕ್ಕಳಿಗೆ ಬೆತ್ತದಿಂದ ಹೊಡೆಸ್ತಕ್ಕಂಥದ್ದು ಆ ಮಕ್ಕಳೂ ಬೆತ್ತದಿಂದ ಹೊಡ್ಸಿ ಆ ಮಕ್ಕಳನ್ನ ಒಂದು ಮೂಢನಂಬಿಕೆಗೆ ತಳ್ಳತಕ್ಕಂಥದ್ದು ಜೊತೆಗೆ ಕೆಲವರೆಲ್ಲ ಈ ಮನೆಗಳಲ್ಲಿ ಅಥ್ವಾ ಅಲ್ಲಿ ಇಲ್ಲಿ ಏನಾದ್ರೂ ಅದೆ ಮಾಟ ಆ ಥರದ ಮಾಡ್ಸ್ಕೊಂಡ್ಬಂದು ದಾರಿ ಮೂರು ದಾರಿ ಸೇರೋದ್ರಲ್ಲಿ ಜೊತೆಗೆ ಇದು ನೀರ್ಗಳನ್ನ ನೀರಲ್ಲಿ ಬಿಡ್ತಕ್ಕಂಥದ್ದು ಯಾವುದೋ ಒಂದು ನದಿಯ ರೀತಿ ಇರುತ್ತೆ ಕಪಿಲ ನದಿ ಆಗ್ಬೋದು ಕಾವೇರಿ ನದಿ ಆಗ್ಬೋದು ಯಾವ್ದಾದ್ರೂ ಒಂದು ನದಿಗೆ ಬಿಟ್ಟು ಬಿಟ್ಟರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂಥೇಳಿ ಮಾಡ್ತಕ್ಕಂಥದ್ದು ಜೊತೆಗೆ ಈ ಚರ್ಮವ್ಯಾಧಿಗಳು ಬಂದಿರುತ್ತೆ ಅದು ಚರ್ಮವ್ಯಾಧಿಗಳ ಹೋಗ್ಬೇಕು ಅಂತ ಅಂದ್ರೆ ಹುತ್ತಕ್ಕೆ ಹಾಲು ಹಾಕಬೇಕು ಹುತ್ತದಲ್ಲಿ ಹಾಲು ಹಾಕಿದ್ರೆ ಅಥ್ವಾ ದೇವ್ರಿಗೆ ಇದು ಮಾಡಿತು ಅಂತಂದು ಅಂದರೆ ವಾಸಿ ಆಗುತ್ತೆ ಆ ಹುತ್ತದ ಮಣ್ಣು ಎಲ್ಲ ಮೈಗೆಲ್ಲ ಹಚ್ಕೊಳ್ಳೋದು ಇದು ಎಲ್ಲ ಕೂಡ ಮೂಢನಂಬಿಕೆಗಳಲ್ಲಿ ಬರತಕ್ಕಂಥದ್ದು ಇನ್ನೂ ಜೊತೆಗೆ ಯಾವಾಗ್ಲೂ ಮಕ್ಕಳು ಮಕ್ಳ ವಿಚಾರಕ್ಕೆ ಬಂದಾಗ ಜಾಸ್ತಿ ತಾಯತಗಳನ್ನ ಕಟ್ಟಿಸೋದು ಆ ತಾಯತಗಳಲ್ಲಿ ಏನೇನೋ ಬರ್ದಿರ್ತಾರೆ ಆ ತಾಯತಗಳನ್ನು ಮಕ್ಳಿಗೆ ಕಡಿಸುವಂಥದ್ದು ಇವೆಲ್ಲ ಕೂಡ ಮೂಢನಂಬಿಕೆಗಳಲ್ಲಿ ತುಂಬ ಬರುತ್ತೆ